ಮೇಡಮ್ ನಮ್ಸ್ಕಾರ ರಿ

ನಾನು ದಾಕ್ಷಾಯಿಣಿ ಅಂತ ರಿ ಹಾಂ ನಮ್ಮ ಮಗುವಿಗೆ ನಾಲ್ಕು ದಿವಸ ಚುಟ್ಟಿ ಬೇಕಾಗಿತ್ತುರಿ ಹಾಂ ನಾವು ಟ್ರಿಪ್ಪಿಗೆ ಹೋಗ್ಲತ್ತೇವು ಫ್ಯಾಮಿಲಿ ಟ್ರಿಪ್ಪು ಮೇಡಮ್ ಕೊಡ್ಲಕ್ಕೆ ಬರಲ್ಲ ಆದರೆ ನಾವು ಟ್ರಿಪ್ಪು ಏನಂತಾರೆ ಇದು ಬುಕ್ಕು ಟಿಕೆಟ್ ಮಾಡಿದಿವಿ ಮೇಡಮ್

ಮೇಡಮ್ ಅದು ಮನೆಯಲ್ಲಿ ಯಾರು ಇರಲ್ಲ ಅವನು ಒಬ್ಬನೆ ಇರ್ತನೆ ಮೇಡಮ್ ಸೊ ಅದಕ್ಕೆ ಚುಟ್ಟಿ ಬೇಕಾಗಿತ್ತು ಇರಲ್ಲ ಮೇಡಮ್ ಹೌದು ಮೇಡಮ್ ನಾನು ಮಗನಿಗೆ ಓದಸ್ತಿನಿ ಮೇಡಮ್ ಹೌದು ಮೇಡಮ್ ಗೊತ್ತು ಮೇಡಮ್ ಆದರೆ ಮನೆಯಲ್ಲಿ ಯಾರು ಇರೋಲ್ಲ ಮೇಡಮ್ ಅದಕ್ಕೆ ಹಾಲಿಡೇಸ್ ಬೇಕಾಗಿತ್ತು ಅದಕ್ಕೆ ಕೇಳ್ತಾಯಿದ್ದಿನಿ ಮೇಡಮ್ ಹೌದು ಮೇಡಮ್ ನೋಡಿನಿ ಮೇಡಮ್ ಒಂದು ನಾಲ್ಕು ದಿವಸ ಮೇಡಮ್ ಹೌದು ಮೇಡಮ್ ಆದರೆ ಅವ್ನಿಗೆ ಓದಸ್ತಿನಿ ಮೇಡಮ್ ನಾಲ್ಕು ದಿವಸ ಮನೆಯಲ್ಲಿ ಯಾರು ಇರೋಲ್ಲ ಅಲ್ಲ ಅದಕ್ಕೆ ಮೇಡಮ್ ಹೌದು ಮೇಡಮ್ ಆದರು ಕೂಡ ನಾನು ಓದಿಸ್ತಿನಿ ಮೇಡಮ್ ಮನೆಯಲ್ಲಿ ಯಾರು ಇಲ್ಲಲ್ಲ ಇರೋಲ್ಲ ಅದಕ್ಕೆ ಮೇಡಮ್

ಇಲ್ಲ ಮೇಡಮ್ ಎಕ್ಸ್ ಎಕ್ಸಾಮ್ ಟೈಮಿಗೆ ಅಟೆಂಡ್ ಮಾಡಕ್ಕೆ ಕಳಿಸ್ತಿನಿ ಮೇಡಮ್ ನಾವ್ ಬೆಂಗಳೂರು ಮೇಡಮ್ ಇಂಪಾರ್ಟೆಂಟ್ ಹೌದು ಮೇಡಮ್ ಫ್ಯಾಮಿಲಿ ಟ್ರಿಪ್ ಅಂತ ಮನೆಯಲ್ಲಿ ಯಾರು ಇರೋಲ್ಲ ಒಬ್ಬನೆ ಇರ್ತಾನೆ ಅದಕ್ಕೋಸ್ಕರ ಹೌದು ಮೇಡಮ್ ಆದರೆ ಒಬ್ಬನೆ ಬಿಟ್ಟು ಹೋಗ್ಲಕ್ಕಾಗೋದಿಲ್ಲಲ ಮೇಡಮ್ ಹೌದು ಮೇಡಮ್ ನೋಡ್ತಿನಿ ನೋಡ್ತಿನಿ ಮೇಡಮ್ ಟು ತ್ರೀ ಡೇಸ್ ಒಳಗೆ ವಾಪಸ್ ಬರ್ತಿನಿ ಮೇಡಮ್ ನೀವು ಲೀವ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಮೇಡಮ್ ಓಕೆ ಮೇಡಮ್ ಓದಸ್ತಿನಿ ಮೇಡಮ್ ನಾನು ಓದಿಸ್ತಿನಿ ಹಾಂ ಮೇಡಮ್

ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಆ ಜವಾಬ್ದಾರಿ ನಾನು ತೊಗೊತಿನಿ ಮೇಡಮ್ ತ್ಯಾಂಕ್ ಯು ಮೇಡಮ್ ಓಕೆ ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್